ಕ್ಯಾಬ್ ಬುಕ್ ಮಾಡಿದ್ದೆನಲ್ಲ ನಾಳೆ ನೀವು ಯಾವ ಸಮಯಕ್ಕೆ ಬರ್ತಿರಾ ಎಂದು ತಿಳ್ಕೊಬೇಕಾಗಿತ್ತು ಹಾಗೇ ನಾಳೆ ಮರುದಿನ ನಾನು ರೈಲ್ವೆ ನಿಲ್ದಾಣಕ್ಕೆ ಆದಷ್ಟು ಬೇಗ ತಲುಪಬೇಕಾಗಿದೆ ನೀವು ನಾನು ಯಾವ ಟೈಮಿಗೆ ಬರ್ತೀರ ಅಂತ ಹೇಳಿ ಹಾಗೇ ತುಂಬ ಸ್ವಲ್ಪ ಬೇಗ ಬಂದರೆ ಒಳ್ಳೆಯದು ಯಾಕಂದರೆ ನಾನು ತುಂಬ ಅಂದರೆ ಎಮರ್ಜೆನ್ಸಿ ಇದೆ ಹೋಗ್ಬೇಕಾಗತ್ತೆ ಬೇಗ ತ್ಯಾಂಕ್ ಯು